ಹಲೋ ಸರ್ ಹಾಂ ಹೇಳಿ ಸರ್ ಹ್ಞೂ

ಹಾಂ ಸ ಕಾರ್ತಿಕ್ ಅವ್ರ ತಾಯಿನೇ ಹಾಂ ಸರ್

ಹಾಂ ಸರ್

ಸಾಯಂಕಾಲ ಅಂದರೆ ಸರ್ ನಮಗೇ ಆಗಬೇಕಲ್ಲ ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಇವನು ಬಂದು ಮತ್ತೆ ಕರ್ಕೊಂಬರದು ಮನೆಗೆ ಮತ್ತೆ ಇದು ಮಾಡಿಸೋದು ನಮಗೆ ಒಬ್ಬರೆ ಇದ್ದೀವಾ ನಮ್ಮ ಮನೆವ್ರು ಇಲ್ಲ ಅವ್ರು ಬೇರೆ ಹೊರ್ಗಡೆ ದುಡಿಯಕ್ಕೆ ಹೋಗ್ತರೆ ಈಗ ನಮ್ಮ ಮನೆಗೆಲ್ಲ ಕೆಲಸ ಮುಗ್ಸ್ಕಂಡು ಬರ್ಬೇಕು ಸರ್ ಇವಾಗ

ಇಲ್ಲ ಸ ಇಲ್ಲ ಮನೆ ಹತ್ರ ಟೀಚರ್ಸ್ಗಳು ಯಾರಿಲ್ಲ ಕರ್ಕಂಬರೋವ್ರು ಯಾರಿಲ್ಲ ಮತ್ತೆ ನಾನೇ ಬರ್ಬೇಕು ಈ ಕರ್ಕೊಂಬರ್ಬೇಕಂದ್ರೆ ನಾನೇ ಬರ್ಬೇಕು ಮತ್ತೆ ಅವ್ನ ಕ ಬಿಟ್ಟು ಬರೋಕು ನಾನೇ ಬರಬೇಕು ಕರ್ಕೊಂಬರೋಕು ನಾವೇ ಬರ್ಬೇಕು ಸ ಇವಾಗ ಹಾಂ

ಅದೆ ಸರ್ ಈಗ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ನೋಡ್ಕಂಡು ಬರ್ತೀವಿ ಆದ್ರೆ ಅದೇ ಅಲ್ಲ ಅಲ್ಲೆ ಸ್ಕೂಲ್ ಹತ್ರನೇ ಅವ್ನು ಅದನ್ನ ಅಲ್ಲೆ ಇಟ್ಕೊಂಡ್ರೆ ನಾವು ಬಂದು ಬೇಕಾದ್ರೆ ಕರ್ಕಂಬರ್ತಿನಿ ಹಾಂ ಮಕ್ಳದ್ದು ಜೊತೆಗೆ ಇದ್ದರೆ ಅವನು ಮಕ್ಳು ಜೊತೆಗೆ ಇದ್ದರೆ ಅಲ್ಲೆ ಆಟಾಡ್ಕೊಂತ ಇರ್ತಾನೆ ಆಮೇಲೆ ನಾವು ಎಷ್ಟೊತ್ತಾರ ಆಗ್ಲಿ ಬಂದು ಕರ್ಕೊಂಡು ಬೇಕರೆ ಮನೆಗ್ ಬಂದು ಕರ್ಕಂಬಂದು ಬಿಡ್ತಿವಿ ಸರ್ ಅದೇ ಸರ್ ಸ್ವಲ್ಪ ಅವ್ನು ಭಾಳ ಚೆನ್ನಾಗಿ ಸ್ವಲ್ಪ ಇಂಪ್ರು ಮಾಡಿರಿ ಸರ್ ಸ್ವಲ್ಪ ಎಲ್ಲಾದರಲ್ಲು ಡಲ್ ಇದ್ದಾನೆ ಒಂದು ಸ್ವಲ್ಪ ಮ್ಯಾತ್ಸಲ್ಲು ಹಂಗೆ ಇದ್ದಾನೆ ಇಂಗ್ಲೀಷಲ್ಲು ಹಂಗೆ ಇದ್ದಾನೆ ಸ್ವಲ್ಪ ಚೆನ್ನಾಗಿ ನೀವು ಒಂದು ಸ್ವಲ್ಪ ನೋಡಿ ಸರ್ ಸ್ವಲ್ಪ ಕೇರ್ ತಗೊಂಡ್ರಿ ಸರ್ ಮಕ್ಳದ್ದು ಒಂದು ಸ್ವಲ್ಪ ಹ್ಞೂ ಸ ಅವನು ಸ್ವಲ್ಪ ಕನ್ನಡ ಮೀಡಿಯಮಲ್ಲಿ ಓದಿರೋದು ಅವ್ನು ಒಂದು ಸ್ವಲ್ಪ ಹೆಚ್ಚು ಕನ್ನಡ ಮೀಡಿಯಮ್ ಎಲ್ಲ ಜಾಸ್ತಿ ಅವ್ನು ಒಂದು ಸ್ವಲ್ಪ ಓದಿಸ್ತಾ ಇರೊದೆಲ್ಲ ಹೆಚ್ಚು ಸರ್ ಅವ್ನಿಗೆ ಹಾಗಾಗಿ ಸ್ವಲ್ಪ ಇಂಗ್ಲೀಷಲ್ಲು ಸ್ವಲ್ಪ ಡಲ್ ಇದಾನೆ ಒಂಚೂರು ನಾವು ಇಲ್ಲಿ ಮನೇಲಿ ಹೇಳ್ಕೊಡ್ತಿರ್ತೀವಿ ಅಷ್ಟು ಸುಲಭ ಆಗಿ ಬಿಡಲ್ಲ ಅವನ್ನ ನಾವು ಕುಂದರ್ಸ್ಕೊಂಡು ನಾವು ಮನೇಲಿ ಎಲ್ಲ ಓಮರ್ಕ್ ಹೇಳದು ಸರ್ ಸ್ಕೂಲಿಂದ ಬಂದ ತಕ್ಷಣನೆ ಏನೇನು ಮಾಡಿದ್ದಾರೆ ಅಪ್ಪಾಜಿ ಏನೇನು ಇಲ್ಲ ಅದನ್ನೆಲ್ಲ ತಗಂಡು ಹೋಮ್ವರ್ಕ್ ಮಾಡು ಒಂದು ಹಿಂದೆ ಎಲ್ಲ ನೋಡ್ಕೊಂತ ಬಾ ಅಂತ ಹೇಳ್ತಿವ್ ಸರ್ ನಾವು ಮನೇಲಿ ಹ್ಞೂ ಹ್ಞೂ ಹಾಂ ಸರ್ ಆಯ್ತ್